ಹಲೊ ನಮಸ್ತೆ ಸರ್ ಸರ್ ಇದು ಟೂರಿಸ್ಟು ಸೀತಾರಾಮಯ್ಯನವರಾ ಮಾತಾಡ್ತಿರೋದು ಅದೇ ಸರ್ ಕರ್ನಾಟಕದಲ್ಲಿ ಇರತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳು ನಮಗೆ ಸ್ವಲ್ಪ ಗೈಡ್ ಬೇಕಾಗಿತ್ತು ಸರ್ ಈವಾಗ ಅದೆ ಸರ್ ನಾವು ಬೆಂಗಳೂರಲ್ಲಿರೋದು ನಾವು ಸರ ಕಲ್ಲಿನ ಕೋಟೆ ಬಿಟ್ಟರೆ ಮತ್ತೆ ಬೇರೆ ಯಾವ ಯಾವ ಪ್ಲೇಸಸ್ ಇದೆ ಸರ್ ಉಳ್ಕೊಳಕ್ಕೆ ಹೋಟೆಲ್ ವ್ಯವಸ್ಥೆ ಇದೆಯಾ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್